ನಾನು ಈವಾಗ ಕೆಲವು ದಿನಗಳ ಹಿಂದೆ ಒಂದು ಲೆನೋವೊ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದರದ್ದು ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆ ನಾನದನ್ನು ಒಂದು ಸತಿ ಫುಲ್ ಚಾರ್ಜ್ ಮಾಡಿದರೆ ಅದು ಏನಿಲ್ಲ ಅಂದರೂ ಆರರಿಂದ ಏಳು ಗಂಟೆ ಸತತವಾಗಿ ಕೆಲಸ ಮಾಡ್ಬೋದು ಅದರಲ್ಲಿ ಯಾವುದೇ ಫಾಲ್ಟ್ ಇದೆ ಅಂತ ನನಿಗನಿಸಿಲ್ಲ ಅದರ ಪ್ರೊಸೆಸರ್ ತುಂಬ ಚೆನ್ನಾಗಿದೆ ಅದರಲ್ಲಿ ಹೀಟ್ ಆಗ್ತಾ ಇದೆ ಕೆಲಸ ಮಾಡ್ಬೇಕಾದ್ರೆ ಅಂತ ನನಗೇನೂ ಅನಿಸಿಲ್ಲ ಯಾಕೆಂದರೆ ನಾನು ದಿನದಲ್ಲಿ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಗಂಟೆ ಸತತವಾಗಿ ಕೆಲಸ ಮಾಡ್ತಾ ಇರ್ತೀನಿ ನನಗೆ ಅದು ಹೀಟ್ ಆಗ್ತಾ ಇದೆ ಅಂತ ಅನಿಸಿಲ್ಲ ಅದರಲ್ಲಿ ಅದು ತುಂಬ ಲೈಟ್ವೇಟ್ ಆಗಿರೋದ್ರಿಂದ ನಾನೊಂದು ಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ತೊಗೊಂಡ್ಹೋಗ್ಬೋದು ಅದರದ್ದು ಲುಕ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ ಅದು ಆಕರ್ಷಕವಾಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಲ್ಯಾಪ್ಟಾಪ್ ನನಗೆ ತುಂಬ ಇಷ್ಟ ಆಗಿದೆ ಇದನ್ನು ಬೇರೆ ಯಾರೇ ತೊಗೋತೀನಿ ಅಂದರೂ ಇದು ತುಂಬ ಚೆನ್ನಾಗಿದೆ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಒಳ್ಳೆಯ ಪ್ರಾಡಕ್ಟ್ ಆಗಿದೆ ಇದು ಅಂತು